ಸಾರಿಗೆ ವ್ಯವಸ್ಥೆ ಕೊರತೆಯು ಸಾರಿಗೆ ವ್ಯವಸ್ಥೆ ತುಂಬ ಉತ್ತಮವಾಗಿದ್ದರೆ ನಮ್ಮ ಒಂದು ಪ್ರತಿಭೆಯ ಮೇಲೆ ಅಗಾಧ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ ಉದಾಹರ್ಣೆಗೆ ನಾವು ಪೇಟೆಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಳಗಿನ ಹಳ್ಳಿಯಲ್ಲಿ ನಾವು ಇರ್ತೀವಿ ಈಗ ನಮಗೆ ಈಗ ಹುಷಾರು ಹುಷಾರ್ ತಪ್ಪಿದರೆ ಮತ್ತು ನಾವು ಸ್ಕೂಲ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಮತ್ತು ಉದ್ಯೋಗ ಅವಕಾಶಗಳು ಈಗ ಇಂಟ್ರ್ಯೂವ್ ಇಂಟ್ರ್ಯೂವನ್ನ ಅಟೆಂಡ್ ಮಾಡಬೇಕಾದ್ರೆ ನಮಗೆ ಉತ್ತಮವಾದ ಬಸ್ಸು ಸೌಕರ್ಯ ಇಲ್ಲ ವಾಹನ ಸೌಕರ್ಯಗಳು ಅವಶ್ಯಕವಾಗಿರ್ತದೆ ಈಗ ನಮ್ಮ ಊರಿಗೆ ನೋಡೋದಾದ್ರೆ ಈಗ ಲಿಮಿಟೆಡ ಬಸ್ಸ ಸಂಚಾರ ಇರೋದರಿಂದ ನಮಗೆ ತಲುಪೋ ನಾವು ಏನು ಈಗ ಕಾಲೇಜಿಗೆ ಹೋಗಬೇಕಾದ್ರೆ ನಮಗೆ ಒಂದು ಹತ್ತು ಹತ್ತು ಗಂಟೆಗೆ ಕಾಲೇಜ್ ಇದ್ದರೆ ನಾವು ಆರು ಗಂಟೆಗೇ ಹೊರ್ಡುವ ಪರಿಸ್ಥಿತಿ ಇದೆ ಆರು ಗಂಟೆಗೆ ನಾವು ಎದ್ದು ರೆಡಿಯಾಗಿ ಬಸ್ಸು ಬಸ್ಸಲ್ಲಿ ಹೋದ್ರೆ ನಾವು ಅಲ್ಲಿ ತಲುಪಬೇಕಾದ್ರೆ ಒಂದು ಎಂಟು ಎಂಟೂವರೆ ಆಗುತ್ತೆ ಒಂದು ಎರಡು ತಾಸು ನಮಗೆ ಬಸ್ಸಲ್ಲೇ ಕಳೆದೋಗ್ತದೆ ನಮಗೆ ಶಿಕ್ಷಣಕ್ಕೆ ತುಂಬ ಅನನುಕೂಲವಾಗ್ತದೆ ಈಗ ಹತ್ತು ಗಂಟೆಗೆ ಇದ್ದಾಗ ನಾವು ಒಂಬತ್ತು ಗಂಟೆಗೆ ಹೊರ್ಟಿದ್ರೆ ಒಂದು ಅರ್ಧ ಒಂದು ಗಂಟೆ ನಮ್ಗೆ ವೇಶ್ಟ್ ಅದರೊ ನಮಗೆ ಅಷ್ಟೇನೂ ನಮಗೆ ಆರು ಗಂಟೆಗೆ ನಾವು ಹೊರ್ಡೊ ಪರಿಸ್ಥಿತಿ ಇದೆ ಅದು ತಪ್ಪಿದರೆ ನಮಗೆ ಬಸ್ಸು ಸಿಗುವುದಿಲ್ಲ ಮತ್ತಿನ್ನು ಈ ಶಿಕ್ಷಣದ್ದು ಇದಾಯಿತು ಈಗ ಆರಾಮ ತಪ್ಪಿದರೆ ನಮ್ಮಲ್ಲಿ ನಮ್ಮ ಊರಲ್ಲಿ ಆಂಬುಲೆನ್ಸ ಸೇವೆ ಲಭ್ಯವಿರುವುದಿಲ್ಲ ಮತ್ತು ಕಾರುಗಳು ಇರುವುದಿಲ್ಲ ಬಸ್ಸನ್ನೇ ನಾವು ಅವ್ ಅವಲಂಬಿಸಬೇಕು ಏನಾದರೂ ಎಮರ್ಜೆನ್ಸೀ ಏನಾದ್ರೂ ಬಂದರೆ ನಮಗೆ ತುಂಬ ಕಷ್ಟ ಆಗ್ತದೆ ಈ ನಮ್ಮ ಊರಲ್ಲಿ ಎರಡು ಮೂರು ಸಾವುಗಳು ಈ ಹೃದಯಾಘಾತ ಅದ್ ಅದ ಸಾವುಗಳು ಇದ್ರಿಂದಲೇ ಸಂಭವಿಸಿ ಸೂಕ್ತ ಸಮಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ಕೊಡ ಕೊಡಲು ಸಾಧ್ಯವಾಗದಿದ್ದಕ್ಕೆ ಮರಣವೂ ಸಂಭವಿಸಿದ್ದು

ನಮ್ಮ ಕೆಲಸವನ್ನು ಕಳಕೊಳ್ಳುವ ಪರಿಸ್ಥಿತಿ ಬಂದಿದ್ ಬಂದು ನಾವು ಅನಾಹುತವನ್ನು ಅನ್ಭವ್ಸಿದೀವಿ